ನಮಗೆ ಎಲ್ಲ ಸಮಯದಲ್ಲಿ ಕೂಡ ವಿದ್ಯುತ್ ಲಭ್ಯವಿದೆ ಆದರೆ ಮಂಗಳವಾರ ಮಾತ್ರ ಉಡುಪಿಯಲ್ಲಿ ಕೆಲವು ಸಮಯ ವಿದ್ಯುತ್ತನ್ನು ತೆಗೆಯು ತೆಗೆಯಲಾಗುತ್ತದೆ ಕಡಿತಗೊಳಿಸಲಾಗುತ್ತದೆ ಅಂದರೆ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆಗಳ ಕಾಲ ಮಂಗಳವಾರ ಮಾತ್ರ ವಿದ್ಯುತ್ತನ್ನು ಕಡಿ ಕಡಿತಗೊಳಿಸಲಾಗುತ್ತದೆ ಆ ಕೆಲವು ಪ್ರದೇಶಗಳಲ್ಲಿ ವಿದ್ಯುತ್ತೇ ಇರುವುದಿಲ್ಲ ಅಂಥ ಪ್ರದೇಶದಲ್ಲಿ ತುಂಬ ತೊಂದರೆ ಆಗ್ತು ಕೆಲವು ಋತುಗಳಲ್ಲಿ ಅಂದರೆ ಮಳೆಗಾಲದಲ್ಲಾಗಿರಬಹುದು ಸಿಡಿಲು ಮಿಂಚು ಬರುವ ಸಂದರ್ಭ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ವ್ಯ ಬೇಸಿಗೆಕಾಲದ ಸಂದರ್ಭದಲ್ಲಿ ಆಗಿರ್ಬೋದು ವಿದ್ಯುತ್ತನ್ನು ಕಡಿತ ಮಾಡುತ್ತಾರೆ ಇದರಿಂದ ಮಕ್ಕಳಿಗೆ ಪರೀಕ್ಷೆಗಳಿರುವಾಗ ಸಮಯ ಪರೀಕ್ಷೆಗಳನ್ನು ಬರೆಯಲಾಗುವುದಿಲ್ಲ ಅಥವಾ ಮನೇಲಿ ಬಿ ತುಂಬ ಸೆಖೆಯಿದ್ದ ಕಾರಣ ಕರೆಂಟ್ ವಿದ್ಯುತ್ತನ್ನು ಕಡಿತಗೊಳಿಸಿದರೆ ಆ ಸೆಖೆಲಿ ಮನೆಯೊಳಗೆ ಕುತ್ಕೊಳ್ಲಿಕ್ಕೇ ಆಗುವುದಿಲ್ಲ ಅಥವಾ ಯಾರಾದರೂ ಅನಾರೋಗ್ಯ ಪೇಶ ಇದು ಇದ್ದರೆ ಅನ ರೋಗಿಗಳಿದ್ದರೆ ಆ ತ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳ್ಗಳು ಇದ್ದರೆ ಅವರಿಗೆ ಕೂಡ ಈ ಸೆಖೆಲಿ ಕೂತ್ಕೊಳ್ಲಿಕ್ಕೆ ಆಗುವುದಿಲ್ಲ ಸೊ ಹಾಗಾಗಿ ಅವರಿಗೆ ಕೂಡ ಪ್ರಾಬ್ಲಮ್ ಆಗ್ಬೋದು ಅಥವಾ ಓದುವ ಎಕ್ಸಾಮ್ ಬರೆಯುವಂಥ ಸ್ಟೂಡೆಂಟ್ಗಳಿದ್ದರೆ ವಿದ್ಯಾರ್ಥಿಗಳಿದ್ದರೆ ಆ ವಿದ್ಯಾರ್ಥಿಗಳು ಕೂಡ ಕರೆಂಟಿಲ್ಲದಿದ್ದರೆ ರಾತ್ರಿ ಓದಲು ಕಷ್ಟ ಆಗ್ತದೆ ಸೊ ಬೆಳಿಗ್ಗೆ ಬೇಗ ಓದಲು ಎದ್ದು ಓದಲಿಕ್ಕೆ ಕೂಡ ಕಷ್ಟ ಆಗ್ಬೋದು ಅಂದರೆ ಬೇಗ ಬೇ ಬೆಳಿಗ್ಗೆ ಬೇಗ ಕೂಡ ಯಾವುದೇ ಬಲ್ ಲೈಟ್ಗಳು ಇರುವುದಿಲ್ಲ ಅಥವಾ ಯಾವುದೇ ಬೆಳಕು ಇರುವುದಿಲ್ಲ ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಕೂಡ ತುಂಬ ತೊಂದರೆಯಾಗ್ಬೋದು ಓದಲಿಕ್ಕೆ ಸೊ ಹಾಗಾಗಿ ವಿದ್ಯುತ್ತನ್ನು ಕಡಿತ ಮಾಡುವುದು ಅಷ್ಟು ಒಳ್ಳೆಯ ಒಳ್ಳೆಯದಲ್ಲ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಕೂಡ ವಿದ್ಯುತ್ತನ್ನು ಪಾ ವಿದ್ಯುತ್ ಬಿಲ್ಲನ್ನು ಪಾವತಿಸ್ತಾರೆ ಹಾಗಾಗಿ ವಿದ್ಯುತ್ ಕಡಿತ ಮಾಡುವುದು ಕಡಿತ ಮಾಡಬಾರ್ದು ತುಂಬ ಜನರಿಗೆ ತುಂಬ ಯಾಕಂದರೆ ವಿದ್ಯುತ್ ಕಡಿತ ಮಾಡುದರಿಂದ ಕೆಲವು ಕಂಪೆನಿಗಳು ತಾವು ಮಾಡುವಂಥ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗ್ತದೆ ಕೆಲವರು ವಿದ್ಯುತ್ತಿನ ಮೂಲಕವೇ ಕೆಲಸ ಮಾಡುವವರಿದ್ದಾರೆ ಸೊ ಹಾಗಾಗಿ ಅವರಿಗೂ ಅತ್ ಪ್ರಾಬ್ಲಮ್ ಆಗು ತೊಂದರೆ ಆಗ್ಬೋದು ಸೊ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವವರು ಗಣಕಯಂತ್ರದ ಮೂಲಕ ಕೆಲಸ ಮಾಡುವವರಿಗೆ ಅವರಿಗೆಲ್ಲ ವಿದ್ಯುತ್ ಕಡಿತದಿಂದ ತುಂಬ ಅನನುಕೂಲಗಳಾಗ್ಬೋದು ಹಾಗಾಗಿ ವಿದ್ಯುತ್ ಕಡಿತವನ್ನು ಆದಷ್ಟು ಕಡಿಮೆ ಮಾಡುವುದು ಎಲ್ಲರಿಗೂ ಕೂಡ ಉತ್ತಮವಾಗಿರುತ್ತದೆ